ಹಲೋ ನಮಸ್ತೆ ಕುಮಾರ್ ಅವರೇ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಅವರಲ್ವಾ ನಾನು ಉಲ್ಲಾಸ್ ಅಂತ ನಾನು ಒಂದು ಆರ್ಡ್ರು ಪ್ಲೇಸ್ ಮಾಡಿದ್ದೀನಿ ಸ್ವಿಗ್ಗಿಯಲ್ಲಿ ಉಡುಪಿ ಕಿಚನಿಂದ ಆರ್ಡ್ರು ನಂಬರ್ ಒನ್ ತ್ರೀ ನೈನ್ ಒನ್ನು ಒಂದು ಮಸಾಲೆ ದೋಸೆ ಮತ್ತು ಒಂದು ರವೆ ಇಡ್ಲಿ ನೋಡಿ ನಾನು ಆರ್ಡ್ರು ಪ್ಲೇಸ್ ಮಾಡಿ ಈಗಾಗಲೇ ಸುಮಾರು ಹೊತ್ತಾಯಿತು ಒಂದು ಇಪ್ಪತ್ತು ನಿಮಿಷ ಮೇಲಾಯಿತು ಅದರಲ್ಲಿ ಹತ್ತರಿಂದ ಹದಿನೈದು ನಿಮ್ಷದಲ್ಲಿ ಡೆಲಿವರಿ ಅಂತ ತೋರಿಸ್ತಾ ಇತ್ತು ನಾನು ಸುಮಾರು ಹೊತ್ತಿಂದ ಕಾಯ್ತಾ ಇದ್ದೀನಿ ಆರ್ಡ್ರಿಗೆ ಬಟ್ ಏನೂ ಅಪ್ಡೇಟೇ ಇಲ್ಲ ನನಗೆ ಜಸ್ಟ್ ನಿಮ್ಮ ನಂಬರ್ ಬಂತು ಸೊ ಹಾಗಾಗಿ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ನೀವು ಎಲ್ಲಿದ್ದೀರಾ ಹೋಟೆಲ್ ರೀಚ್ ಆದಿರಾ ನೀವು ಆರ್ಡ್ರು ಪಿಕ್ಅಪ್ ಆಗಿದೆಯಾ ಅದೇನೋ ಸ್ಟೇಟಸೇ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ ಸ್ವಲ್ಪ ಡೆಲಿವರಿ ಬೇಗ ಮಾಡ್ತೀರಾ ನೋಡಿ ನನ್ನ ಅಡ್ರೆಸ್ಸ್ ಬಂದುಬಿಟ್ಟು ಮನೆ ನಂಬರ್ ಟ್ವೆಂಟಿ ಫೈಯ್ ನೀವು ಹೋಟ್ಲಿಂದ ಆ ಕಡೆಯಿಂದ ಬಂದಾಗ ಇಲ್ಲಿ ಮೂರನೇ ಕ್ರಾಸಲ್ಲಿ ನಿಮಗೆ ಕುಮಾರ್ ಬಿಲ್ಡಿಂಗ್ ಅಂತ ಕಾಣ್ಸುತ್ತೆ ಕುಮಾರ್ ಜೆರಾಕ್ಸ್ ಅಂತನೂ ಇದೆ ಸೊ ಅದ್ರ ಎದುರುಗಡೆಯಿಂದ ನಿಮಗೆ ಮೂರನೇ ಕ್ರಾಸು ಮನೆ ನಂಬರ್ ಟ್ವೆಂಟಿ ಫೈಯ್ ಮೊದಲ್ನೇ ಮನೇನೇ ಸ್ವಲ್ಪ ದಯವಿಟ್ಟು ಬೇಗ ತಂದುಕೊಡಿ ನನಗೆ ನೋಡಿ ಮೀಟಿಂಗಿಗೆ ಲೇಟ್ ಆಗ್ತಾ ಇದೆ ನಾನು ಮಾಡಿ ಟಿಫನ್ ಮಾಡ್ಕೊಂಡು ಹೊರಡ್ಬೇಕು ನಾನು ಸುಮಾರು ಹೊತ್ತಿಂದ ವೇಯ್ಟ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ನಿಮ್ಗೆ ಇದರಲ್ಲಿ ಬರೀ ಅಪ್ಡೇಟ್ ಏನೂ ತೋರಿಸ್ತಾನೇ ಇಲ್ಲ ಇದು ತುಂಬ ತಪ್ಪು ಆ್ಯಕ್ಟುಲೀ ಹತ್ತರಿಂದ ಹದಿನೈದು ನಿಮಿಷ ಅಂತ ತೊರ್ಸ್ಬಿಟ್ಟು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆದ್ರೂ ಏನೂ ಅಪ್ಡೇಟೇ ಸಿಗ್ತಾ ಇಲ್ಲ ಆರ್ಡ್ರುದ್ದು ಸ್ವಲ್ಪ ದಯವಿಟ್ಟು ಬೇಗ ಡೆಲಿವರಿ ಮಾಡಿ ಆಯಿತಾ ನಾನು ಅದೇ ಅಡ್ರೆಸ್ಸ್ ಹೇಳಿದ್ದೆನಲ್ವಾ ನಿಮಗೆ ಕುಮಾರ್ ಬಿಲ್ಡಿಂಗ್ ಅಂತ ಅಂದುಬಿಟ್ಟು ಅಲ್ಲಿ ಕುಮಾರ್ ಜೆರಾಕ್ಸ್ ಅಂತನೂ ಇದೆ ನಿಮಗೆ ಅಲ್ಲಿಂದ ನಿಂತ್ಕೊಂಡ್ರೆ ನಿಮಗೆ ಮೂರನೇ ಕ್ರಾಸ್ ಕಾಣುತ್ತೆ ಮೂರನೇ ಕ್ರಾಸಲ್ಲಿ ಫಸ್ಟ್ ಮೊದಲ್ನೇ ಮನೆನೇ ಆಯ್ತಾ ನನ್ನ ನಂಬರೂ ಇದ್ರಲ್ಲೇ ಇದೆ ಆಗಲೇ ಸೊ ದಯವಿಟ್ಟು ಆದಷ್ಟು ಬೇಗ ಡೆಲಿವರಿ ಮಾಡಿ ನಾನು ತುಂಬ ಕಾಯ್ತಾ ಇದ್ದೀನಿ ಆಯಿತಾ ನೀವು ಬಂದ ಮೇಲೆ ನಾನು ಮೀಟಿಂಗ್ಗೂ ಹೋಗಬೇಕು ಸೊ ಲೇಟ್ ಮಾಡೋಕ್ಕಾಗಲ್ಲ ನಾನು ಮೀಟಿಂಗಿಗೆ ಅರ್ಥ ಮಾಡಿಕೊಳ್ಳಿ